ಹಾಂ ನಮಸ್ತೆ ಹೇಳಿ ಹಾಂ ಹಾಂ ಹೇಳ್ರಿ ಗೊತ್ತಾಯಿತು ಹೇಳಿರಿ ಹಾಂ ಮೇಡಮ್

ಹಾಂ ಹಾಂ ಹಾಂ ಹಾಂ ಅಂದಾಜು ನಿಮ್ದು ಸೈಟ್ ಖಾಲಿ ಸೈಟ್ ಎಷ್ಟು ಜಾಗ ಇದೆ ಮೇಡಮ್ ಅದು ಮುಂದುಗಡೆ ಒಂದು

ಹಾಂ ಮೇಡಮ್ ಅಷ್ಟು ಅಷ್ಟೆನ ಮೇಡಮ್ ಹಾಂ ಅದು ನಾವು ಪೂಟ್ ಲೆಕ್ಕನು ಮಾಡ್ತಿರ್ತೀವಿ ಮೇಡಮ್ ಅದನ್ನು ಇಲ್ಲಂದರೆ ಹೀಗೇ ಅಂದ ಮೇಸ್ತ್ರಿ ಅಂದರೆ ಕೂಲಿ ಆಳ್ಗಳನ್ನು ಕರೆಸ್ಬಿಟ್ಟು ಅವ್ರು ಒಂದೆ ಕೂಲಿಗೆ ಕೂಲಿ ಯಿಂದನು ಮಾಡ್ತಿರ್ತೀವಿ ನಿಮಗೆ ಯಾವ ಥರ ಆದ್ರೆ ಫೈನ ಕೂ ಕೂ ಕೂಲಿ ಹಂಗ ಮಾ ಕೂಲಿ ಹಂಗೆ ಮಾಡಬೇಕಂದ್ರೆ ಒಬ್ಬ ಮೇಸ್ತ್ರಿಗೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಮೇಡಮ್ ಅದಕ್ಕೆ ಮತ್ತೆ ನಮ್ಮ ಕೈಯಲ್ಲಿ ವರ್ಕ್ ಮಾಡುವಂತ ಇಬ್ಬರು ಒಂದ ಮೂವರು ಜನ ಆಳ್ಬೇಕಾಗುತ್ತೆ ಒಬ್ರಿಗೆ ಒಂದು ಏಳುನೂರು ರೂಪಾಯಿ ಅವ್ರಿಗೆ ಹಿಂಗ್ ಇರುತ್ತೆ ಮತ್ತೆ ಹಾಂ ಮೇಡಮ್ ಮತ್ತೆ ನೀವು ಸಿಮೆಂಟ್ ಸಿಮೆಂಟೂ ಸಿಮೆಂಟು ಯಾವ್ದು ಹಾಕ್ಸ್ತಿರ ಅದ್ರ ಮೇಲೆ ಹೋಗುತ್ ಅಂದ್ರೆ ಚೆನ್ನಾಗಿ ಹಾಂ ಕ್ವಾಲ್ಟಿ ಸಿಮೆಂಟ್ ಕ್ವಾಲ್ಟಿ ಸಿಮೆಂಟೆ ಬೇಕಾದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಮತ್ತೆ ಇಟ್ಟಿಗೆ ಯಾವುದು ನೀವು ಹಾಂ ಮೇಡಮ್ ಈಗ ಇಟ್ಟಿಗೆ ಕೆಂಪು ಇಟ್ಟಿಗೆ ಹಾಂ ಮೇಡಮ್ ಸರಿ ಡಿ ಅಲ್ಲ ಅದನ್ನೆಲ್ಲ ಮಾಡೊಣ ಸ್ ಡಿಝೈನು ಎಲ್ಲ ಮಾಡ್ತಿವಿ ಮೇಡಮ್ ಈಗ ನಿಮ್ಗೆ ಏನು ಕೆಂಪು ಇಟ್ಟಿಗೆ ಬೇಕಾ ಅಥವಾ ಏನು ಸಿಮೆಂಟ್ದು ಇಟ್ಟಿಗೆಗಳು ಕೆಂಪು ಇಟ್ಗಿದು ಕಟ್ಬೇಕಾ ಮೇಡಮ್ ಹಾಂ ಅದೆಲ್ಲ ನೋಡಿ ಈಗ ಕೆಂಪು ಇಟ್ಟಿಗೇಗು ಒಂದು ಇಟ್ಟಿಗೆಗೆ ಒಂದು ಐದು ಏಳು ರೂಪಾಯಿ ಇದೆ ಈಗ ಒಂದು ಏನಿಲ್ಲ ಅಂದರು ನಿಮ್ಗೆ ಅಲ್ಲಿ ಕಟ್ಬೇಕಂದ್ರೆ ಒಂದು ಎರಡು ಸಾವಿರದ ಇಟ್ಟಿಗೆಗಳು ಬೇಕಾಗತ್ತೆ ಹಾಂ ಎಲ್ಲ ಸೇರಿ ಟೋಟಲ್ ಅಮೌಂಟು ಅಂದರೆ ಒಂದು ಒಂದುವರೆ ಲಕ್ಷ ಆಗುತ್ತೆ ಮೇಡಮ್ ಅದನ್ನು ಕಟ್ಬೇಕು ಅಂದರೆ ನೀವು ಯಾವಾಗ ನಾಳೆಯಿಂದ ಬಾ ಬಂದರೆ ನಾಳೆಯಿಂದ ಬರ್ತಿವಿ ಮೇಡಮ್ ನೀವು ಯಾವಾಗ ಫ್ರೀ ಇರ್ತೀರ ಆವಾಗ ಹೇಳಿ ಆವಾಗ ಬಂದು ನಾವು ಕಟ್ಕೊಟ್ಟು ಹೋಗ್ತಿವಿ ಹಾಂ ನೋಡ್ತಿವಿ ಮೇಡಮ್ ಅದೆಲ್ಲ ಅಳ್ತೆ ಮಾಡ್ಕೊತೀವಿ ಹಾಂ ಹಾಂ ನಮ್ಮ ಹುಡುಗ ಬರ್ತಾನೆ ಬಂದು ಅವನ್ನೆಲ್ಲ ಅಳ್ತೆ ಮಾಡಿಕೊಂಡು ನೋಡಿಕೊಂಡು ಬರ್ತಾನೆ ಮೇಡಮ್ ಬಂದಮೇಲೆ ಅವ್ನ ಹತ್ರ ಹೇಳ್ ಕಳಿಸ್ತೀನಿ ಏನಿದ್ರು ಹಾಂ ಆಗುತ್ತೆ ಎರಡು ಮೂರು ದಿನದಲ್ಲಿ ಮುಗುಸಿ ಕೊಟ್ಟುಬಿಡ್ತಿವಿ ಓಕೆ ಮೇಡಮ್ ಹಾಂ ಸಾಕು ಹಾಂ ತ್ಯಾಂಕ್ ಯು ಮೇಡಮ್